ಎಲ್ಲರೂ ಇವಾಗಿನ ಕಾಲದಲ್ಲಿ ಕೃಷಿ ಮಾಡಲು ಸಾಧ್ಯ ಆಗ್ತಿಲ್ಲ ಯಾಕಂದರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಹಳ್ಳಿಗಳಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಅವಾಗಿನ ತಾತ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅವ್ರು ಮಾಡ್ತಾ ಇದ್ದಾರೆ ಮಕ್ಳೇನು ಮಾಡ್ತಿದಾರೆ ನಮ್ಮ ಅವ್ರೇನು ಮಾಡ್ತಿದಾರೆ ನಮ್ಮ ಥರ ನಮ್ಮ ಮಕ್ಕಳು ಕೂಡ ಕೃಷಿ ಮಾಡಬಾರ್ದು ಅವರೊಂದು ಒಳ್ಳೆಯ ಪೊಜಿಷನ್ಗೆ ಹೋಗಬೇಕು ಅಂತ ಅವ್ರನ್ನ ನಿರಂತರವಾಗಿ ಕೆಲಸದಲ್ಲಿ ಇಳಿಸ್ತಾ ಇಲ್ಲ ಶಾಲೆಗಳಿಗೆ ಆ ಥರ ಎಲ್ಲ ಕಳಿಸ್ತಾ ಇದ್ದಾರೆ ಇವಾಗೆಲ್ಲ ಏನಾಗ್ತಿದೆ ಕೃಷಿಯ ವೇ ಕೃಷಿ ಕುಟುಂಬಗಳು ಎಲ್ಲ ಕೆಲಸಗಳಲ್ಲಿ ನಿರಂತರ್ವಾಗಿ ಇರ್ತಾ ಇಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಕೃಷಿ ಏನಾದ್ರೂ ಚೆನ್ನಾಗಿ ಬೆಳೆದಿಲ್ಲ ಅಂದರೆ ಅವರು ಬಿಟ್ಬಿಟ್ಟು ಇನ್ನು ಬೇರೆ ಏನಾದ್ರೂ ನೋಡ್ಕೊಳೋಣ ಅನ್ನೋ ಥರ ಆಗ್ಬಿಟ್ಟಿದೆ ಕೃಷಿ ಕೃಷಿ ಮಹತ್ವ ತುಂಬ ಚೆನ್ನಾಗಿದೆ ಕೃಷಿ ಇಲ್ಲಾಂದರೆ ನಾವು ಇರೋಕ್ಕೆ ಇರಕ್ಕೆ ಸಾಧ್ಯ ಇಲ್ಲ ರೈತ್ರಿದ್ರೇ ಈ ಕಾಲ ಬರು ಉಳಿಯೋದು ರೈತ್ರಿಲ್ಲಾಂದರೆ ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಇವಾಗ ಎಲ್ಲರೂ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ತಿಂಕ್ ಮಾಡ್ತಾರೆ ಕೃಷಿಯಲ್ಲೂ ಕೂಡ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ತಿಂಕ್ ಮಾಡೋವ್ರು ಯಾರೂ ಜಾಸ್ತಿ ಕಾಣ್ತಾ ಇಲ್ಲ ಅದಕ್ಕೆ ನನ್ನ ಅಭಿಪ್ರಾಯ ಬಂದ್ಬಿಟ್ಟು ಕೃಷಿ ಮಾಡೋರು ಶ್ಟಾಪ್ ಮಾಡಬಾರ್ದು ಮತ್ತು ಕಾ ನಮಗೆ ಭತ್ತ ಬರ ಬರ್ತಾ ಇಲ್ಲ ನಾ ಬೆಳೆ ಬರ್ತಾ ಇಲ್ಲ ಅಂಥೇಳ್ಬಿಟ್ಟು ಸತ್ತೋಗ್ತಾ ಇದ್ದಾರಲ್ವ ಜಾಸ್ತಿ ಜನ ಆ ಥರ ಎಲ್ಲ ಮಾಡಬಾರ್ದು ಬಿಸ್ನೆಸ್ ಪರ್ಸನ್ ಬಿಸಿನೆಸ್ನಲ್ಲಿ ಡೆವಲಪ್ಮೆಂಟ್ ಆಗಬೇಕಂತ ನೋಡ್ತಾರಲ್ವಾ ಇವಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಓದಿನಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಂತ ನೋಡ್ತಾರೆ ನಾವು ಕೂಡ ಕೃಷಿಯಲ್ಲೇ ಡೆವಲಪ್ಮೆಂಟ್ ಆಗ್ಬೇಕು ಅಂತ ನೋಡಬೇಕೇ ಹೊರತು ಬೇರೆ ಕೆಲಸ ಮಾಡಬೇಕು ಅಂತ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ ಕೃಷಿಯಲ್ಲಿ ತುಂಬ ಮಹತ್ವ ಇದೆ ಕೃಷಿ ಇಲ್ಲ ಅಂದರೆ ಏನಿಲ್ಲ ಅಂದರೂ ಬದುಕ್ಬೋದು ಭೂಮಿ ಮೇಲೆ ಕೃಷಿ ಇಲ್ಲ ಅಂದರೆ ನಾವು ಕೃಷಿ ಬೆಳೆಸೇ ಇಲ್ಲಾಂದರೆ ನಮ್ಗೆ ಊಟ ಮಾಡಕ್ಕೆ ಏನೂ ಬರಲ್ಲ ಕೃಷಿ ಇಲ್ಲಾಂದರೆ ನಾವು ಬದುಕೋದೇ ಇಲ್ಲ ಅದಕ್ಕೆ ಕೃಷಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಒಬ್ರಿಗೂ ಪ್ರತಿ ಒಬ್ಬರೂ ಕೃಷಿಗೆ ಸ್ವಲ್ಪ ಎಲ್ಲರೂ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ